ನಾವು ನೀವು ಹಾಲು ಕೊಡ್ತಿದ್ರಲ್ಲ ಅವ್ರ ಮನೆಯವ್ರೀ ಹಾಲು ಮೂರು ದಿನ ಆಯಿತಲ್ರಿ ಒಡೆದೋಗ್ತೈತಿ ಓಹ್ ಹ್ಞು ಬೇರೆ ಹಾಲು ತಂದು ಕೊಡ್ತೀರಾ ನಮಗೆ ಹಾಂ ಈ ಮೂರು ದಿನದ್ದು ಎಂತ ಮಾಡ್ಬೇಕ್ ನಾವು ಹಾಂ ಮತ್ತು ಮಕ್ಕಳಿಗೆಲ್ಲ ಬೇಕು ನಮಗೆ ಯಾವಾಗ ಹೇಳಿರಿ ಇದು ನಿಮ್ಮನೆ ಹಾ ಹಾಲು ಒಡ್ದು ಹೋಗುತ್ತಲ ಏನಾರೂ ಮಿಕ್ಸ್ ಮಾಡ್ತೀರಾ ಹಾಲಿಗೆ ಅಡಿಗೆಲ್ಲ ಲಾಸ್ಟಿಗೆ ಕಾಫಿ ಇದ್ದರೆ ಹಿಟ್ಟೆಲ್ಲ ಉಳ್ಕೊಳತ್ತಲ್ರೀ ಕೆಳಗಡೆ ಎಂತ ಹಾಲು ದಿನಾ ಹೀಗೇ ದಿನಾ ಹೀಗೆ ಹಾಲು ಒಡ್ದು ನೋಡಿರಿ ದಿನಾ ಹೀಗೇ ಒಡ್ದು ಹೋಗುತ್ತೆ ಹೀಗೆ ಆದರೆ ನಮಗೆ ಹಾಲು ಬೇಡ ಪ್ರತಿದಿವ್ಸ ನಮಗೆ ಹದಿನೈದು ದಿವ್ಸದ ತನಕ ಹಾ ಒಡ್ದ ಹಾಲೇ ಕೊಡ್ತೀರಾ ಬೇರೆ ದಿನಾ ಒಡೆಯೋ ಹಾಲು ಹ್ಞೂ ನೋಡಿರಿ ಹಂಗಾರೆ ಎಂತ ಮಾಡ್ತೀರಿ ನಮ್ಮ ಮಕ್ಕಳೆಲ್ಲ ದಿನಾ ಸಂಜೆ ಸ್ಕೂಲಿಂದ ಬಂದ ಕೂಡ್ಲೇ ಹಾಲು ಕೇಳ್ತಾವೆ ಹಾಲಿಲ್ಲ ಹಾಂ ಸರಿ ಸರಿ ಆಯ್ತು